ಗ ಗಂಟಲು ಕೆರೆತಕ್ಕೆ ಮನೆಮದ್ದು ಅಥವಾ ಹಳ್ಳಿಮದ್ದು ಹಳ್ಳಿಯಲ್ಲಿ ಜನಪ್ರಿಯವಾಗಿರೋ ಕೆಲವು ಮನೆ ಕೆಲವು ಮನೆಮದ್ದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲ್ನೇದಾಗಿ ನಾನು ಹೇಳುವುದಂದ್ರೆ ಗಂಟಲು ಕೆರೆತ ಸ್ಟಾ ಶುರುವಾದಾಗ ನಾವು ಹಳ್ಳಿಯಲ್ಲಿ ಏನು ಮಾಡ್ತೀವಂದರೆ ಶುಂಠಿ ಶುಂಠಿ ಬಹಳವಾಗಿ ಉಪಯೋಗ ಬರುತ್ತೆ ಶುಂಠಿಯಲ್ಲಿ ಒಣಶುಂಠಿ ಮತ್ತು ಹಸಿಶುಂಠಿ ಒಣಶುಂಠಿ ಅಂದರೆ ಒಣಶುಂಠಿಯನ್ನು ಜಜ್ಜಿ ಅದಕ್ಕೆ ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಜ್ ಅದನ್ನು ಚೀಪೋದರಿಂದ ಅದಕ್ಕೆ ಉಪ್ಪು ಅಥವಾ ಅರಶಿನ ಕಾಳುಮೆಣಸು ಎಲ್ಲ ಹಾಕಿ ಜಜ್ಜಿ ಅದನ್ನು ಸ್ವಲ್ಪ ಚೀಪ್ತಾ ಇದ್ದರೆ ಅದರ ರಸ ಒಳಗಡೆ ಹೋದಾಗ ಅದು ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅದೇ ಥರ ನೀವು ಹಸಿಶುಂಠಿಯನ್ನು ಹಸಿಶುಂಠಿಗೆ ಲಿಂಬೆರಸ ಕಾಳುಮೆಣಸು ಉಪ್ಪು ಅರಶಿನ ಎಲ್ಲ ಹಾಕಿ ಅದನ್ನು ಕೂಡ ಆ ಥರ ಚೀಪೋದರಿಂದ ಎರಡೂ ಎರಡೂ ಎರಡರಲ್ಲೂ ಹಣ ಒಣಶುಂಠಿಯಾಗಿರಲಿ ಅಥವಾ ಹಸಿಶುಂಠಿಯಾಗಿರಲಿ ಎರಡರಲ್ಲೂ ಒಂದೇ ವಿಧಾನದಲ್ಲಿ ಮಾಡಿದಾಗ ನಮಗೆ ತುಂಬ ರಿಲೀಫ್ ಸಿಗುತ್ತೆ ಅದೇ ಥರ ನಾವು ಒಣಶುಂಠಿಯಲ್ಲಿ ನಾವು ಕಷಾಯ ಮಾಡ್ಕೋಬೋದು ನೀರನ್ನು ಕುದಿಸಿ ಅದಕ್ಕೆ ಜಜ್ಜಿದ ಒಣಶುಂಠಿಯನ್ನು ಹಾಕಿ ಜಜ್ಜಬೇಕು ಜಜ್ಜಿ ಒಣಶುಂಠಿಯನ್ನು ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲ ಆಮೇಲೆ ಕಾಳ್ಮೆಣ್ಸು ಜಜ್ಜಿ ಹಾಕಿದಾಗ ಅದು ಫುಲ್ ಕುದಿ ಬಂದಾಗ ಅದು ತುಂಬ ಕುದಿ ಬಂದು ಅದನ್ನು ಶೋಧಿಸಿ ನಾವು ಕುಡಿಬೋದು ಅದೂ ಗಂಟಲಿಗೆ ಆರಾಮ ಸಿಗ್ತದೆ ಹಾಗೇ ನಾವು ಹಸಿಶುಂಠಿಯಲ್ಲೂ ಹಸಿಶುಂಠಿಯಲ್ಲಿಯೂ ಕೂಡ ಹಾಗೆಯೆ ಮಾಡ್ಬೋದು ಒಣಶುಂಠಿಯಲ್ಲೂ ಅದೇ ರೀತಿಯಲ್ಲಿ ಹಸಿಶುಂಠಿಯಲ್ಲೂ ಮಾಡ್ಬೋದು ಒಣಶುಂಠಿಯಲ್ಲೂ ಮಾಡ್ಬೋದು ಎರಡೂ ರೀತಿಯಲ್ಲಿ ನಾವು ನೀರನ್ನು ಕುದಿಸಿ ಅದಕ್ಕೆ ಹಸಿಶುಂಠಿ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಕಾಳುಮೆಣಸು ಹಾಕಿ ಅರಿಶಿನ ಹುಡಿ ಹಾಕಿ ಕುದಿಸಿ ಶೋಧಿಸಿ ಕುಡಿಯೋದು ಅದೇ ಥರ ನಾನು ಆಗಲೇ ಹೇಳಿದಾಗೆ ಒಣಶುಂಠಿಯಲ್ಲಿ ಕೂಡ ಆ ನಂತರ ನಾವು ಹಸಿಶುಂಠಿ ಇದು ಪಾನಕ ಮಾಡಿ ಕೂಡ ಕುಡೀಬೋದು ಪಾನಕ ಅಂದರೆ ಯಾವ ಥರ ಅಂದರೆ ಬಿಸಿ ಇದು ಬಿಸಿ ನೀರಾಗಲಿ ಅಥವಾ ತಣ್ಣೀರಾಗಲಿ ಯಾವ್ದೇ ನೀರಲ್ಲಿ ನಾವು ಲಿಂಬೆ ಹಣ್ಣಿನ ರಸ ಹಿಂಡಿ ಅದಕ್ಕೆ ಬೆಲ್ಲ ಆಮೇಲೆ ಕಾಳ್ಮೆಣಸು ಇದೆಯಲ್ಲ ಅದನ್ನು ಜಜ್ಜಿ ಹಾಕಿ ಪಾನಕ ಮಾಡಿ ಅದನ್ನು ಕುಡಿದಾಗ ಕಾಳುಮೆಣ್ಸು ಕೂಡ ನಮಗೆ ಗಂಟಲು ಕೆರೆತಕ್ಕೆ ಒಳ್ಳೆಯ ರೀತಿಯ ಒಂದು ರಿಸಲ್ಟನ್ನು ರಿಸಲ್ಟ್ ಅಂದರೆ ಉಪಯೋಗವನ್ನು ಕೊಡುತ್ತೆ ಅವಾಗ ಗಂಟಲು ಕೆರೆತ ಒಳ್ಳೆಯದಾಗುತ್ತೆ ಆಮೇಲೆ ನಾವು ನೀರು ನಾವೀಗ ಬ್ರಷ್ ಬೆಳಿಗ್ಗೆ ಬ್ರಷ್ ಮಾಡಿದ ತಕ್ಷಣ ತಣ್ಣೀರಲ್ಲಿ ನಾವು ಬಾಯಿ ಮುಕ್ಕುಳಿಸ್ತೀವಿ ಅದರ ಬದಲಿಗೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಬಾಯಿ ಮುಕ್ಕುಳಿಸ್ದಾಗ ಗಂಟಲು ಶ ಗಂಟಲಿದ್ದು ಏನು ಕೆರೆತ ಇರುತ್ತೆ ಅದಕ್ಕೆ ತುಂಬ ಒಳ್ಳೆಯ ಉಪಶಮನ ಸಿಗುತ್ತೆ ಬಿಸಿ ಅದಕ್ಕೆ ಕೆಲವರಿಗೆ ಬಿಸಿ ನೀರಲ್ಲಿ ಬಾಯಿ ಮುಕುಳ್ಸ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದವ್ರಿಗೆ ತಣ್ಣೀರಲ್ಲಿ ಕೂಡ ಮಾಡ್ಬೋದು ಅಂದರೆ ಉಪ್ಪು ಹಾಕಿರಬೇಕು ಉಪ್ಪು ಕೂಡ ಒಳ್ಳೆಯ ಇದಿದ್ದು ಅನಂತರ ನಾವು ಯಾವಾಗ ಯಾವಾಗ ನೀರು ಕುಡೀತೀವಿ ಗಂಟಲು ಕೆರೆತ ಇದ್ದವರು ಹೆಚ್ ತಣ್ಣೀರನ್ನು ತುಂಬ ತುಂಬವಾಗಿ ಉಪಯೋಗವನ್ನು ತುಂಬ ಕಮ್ಮಿ ಮಾಡಬೇಕು ಅದರ ಕೋಲ್ಡ್ ವಾಟರಂತೂ ತುಂಬ ಫ್ರಿಡ್ಜಲ್ಲಿಟ್ಟ ನೀರನ್ನಂತೂ ಕುಡಿಲೇಬಾರದು ಆದಷ್ಟು ಬಿಸಿ ನೀರನ್ನೇ ಉಪಯೋಗ ಮಾಡ್ಕೊಂಡ್ಬಂದ್ರೆ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿದರು ಒಳ್ಳೆಯದು ಅಥವಾ ಒಂದು ಚಿಟಿಕೆ ಅರಿಶಿನ ಹಾಕಿ ಅದನ್ನು ನೀವು ಕುಡಿತಾ ಬಂದರೆ ಅದು ತುಂಬ ಒಳ್ಳೆಯ ನಮಗೆ ಆರಾಮವನ್ನು ನೀಡುತ್ತೆ ಅಥವಾ ಒಳ್ಳೆಯ ರಿಸಲ್ಟನ್ನು ನೀಡ್ತದೆ ಮತ್ತು ನ ನನಗೆ ನಮಗೆ ಗೊತ್ತಿರೋ ಪ್ರಕಾರ ನನಗೆ ಈವಾಗಲೂ ಅಷ್ಟೇ ಏನಾದ್ರು ಅದು ಗಂಟಲು ಕೆರೆತ ಸ್ವಲ್ಪ ಸ್ಟಾರ್ಟಾಯ್ತು ಅಂದರೆ ನಾನು ಹಸಿ ಹಸಿ ಶುಂಠಿಯನ್ನು ಜಜ್ಜಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಲಿಂಬೆ ಹುಳಿ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಅಥವಾ ಒಂದು ತುಂಡು ಅದರ ಇಡೆಯಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿಕೊಂಡು ಅದನ್ನು ಕನ್ಸ್ಯೂಮ್ ಅಂದರೆ ಅದನ್ನು ಚೀಪ್ತಾ ಇರ್ತೀನಿ ಅದು ಬಾಯಲ್ಲಿ ಚಾಕ್ಲೇಟ್ ಥರನೇ ಅದನ್ನು ಇದು ಮಾಡ್ತಾ ಹಾಗೆ ನಮಗೆ ಸ್ವಲ್ಪ ಅದರಲ್ಲಿ ಉಪಶಮನ ಅಂದರೆ ಉಪಶಮನ ಸಿಕ್ದಂಗೆ ಆಗುತ್ತೆ ಒಳ್ಳೆಯದಾಗುತ್ತೆ ಅದು ಗಂಟಲೆಲ್ಲ ಕೆರಿತಾ ಇರುತ್ತಲ್ಲ ಅದು ಸ್ವಲ್ಪ ಕಮ್ಮಿ ಕಮ್ಮಿ ಕಮ್ಮಿ ಕಮ್ಮಿ ಆಗುತ್ತೆ ಮತ್ತು ಈಗೆಲ್ಲ ಡಾಕ್ಟ್ರ್ ಅವರು ಆಂಟಿಬಯಟಿಕ್ಕೂ ಅದು ಇದು ಅದಕ್ಕೆ ಏನಾದರು ಆಂಟಿಬಯಟಿಕ್ ಇದು ಹಾಕೋದು ಈ ಶಿರಪ್ ಥರ ಹಾಕೋದು ಅದು ಶಿರಪ್ ಕೊಡೋದು ಅದೆಲ್ಲ ಮಾಡ್ತಾರೆ ಅದಕ್ಕಿಂತ ನಾವು ಹಳ್ಳಿಯಲ್ಲಿ ಏನು ಮದ್ದು ಮಾಡ್ತೀವಲ್ಲವ ಅದು ತುಂಬ ಒಳ್ಳೆಯದು ಸೈಡ್ ಎಫೆಕ್ಟ್ ಇರೋಲ್ಲ ಅದು ಏನು ಇರಲ್ಲ ಶುಂಠಿ ನೋಡಿ ಇವತ್ತು ಮನೆಮದ್ದು ನೀವು ಆಯುರ್ವೇದಿಕ್ಕಲ್ಲಿ ಏನು ಆಂಟಿಬಯಟಿಕ್ ಏನು ಹಾಕ್ತಾರೆ ಅದಕ್ಕೂ ಒಂದು ಒಂದು ಪರ್ಸೆಂಟ್ ಆದರೂ ನಮ್ಮ ಮನೆಮದ್ದದ್ದು ಇದ್ದೇ ಇರುತ್ತೆ ಈಗ ಡಾಕ್ಟ್ರುನವ್ರು ಮಾ ಈಗ ಡಾಕ್ಟ್ರುನವ್ರು ಮಾಡುವಾಗ ಏನು ಮಾಡ್ತಾರೆ ಅವ್ರು ಮನೆಯಲ್ಲಿ ಮನೆಮದ್ದು ಮಾಡಿಕೊಂಡೇ ಅವ್ರದ್ದು ಸೋಲ್ ಚಿಕ್ಕ ಚಿಕ್ಕ ಖಾಯ್ಲೆಗಳನ್ನು ಗುಣಮಾಡಿಸ್ತಾರೆ ಆದರೆ ನಾವು ಮಾತ್ರ ಆಂಟಿಬಯೋಟಿಕ್ಕಿಗೆ ಅಡಿಕ್ಟ್ ಆಗ್ತಾ ಇದ್ದೀವಿ ಅದನ್ನು ಚಿಕ್ಕ ಮಕ್ಕಳಿಗೆ ಆದಷ್ಟು ಮನೆಮದ್ದು ಕೊಟ್ಟೇ ಇದನ್ನೆಲ್ಲ ಕಮ್ಮಿ ಮಾಡ್ಕೊಂಡು ಬಂದರೆ ಒಳ್ಳೆಯದು ಈವಾಗಲೆ ಆಂಟಿಬಯೋಟಿಕ್ ಬಿತ್ತಾ ಬೀಳ್ತಾ ಇದ್ದರೆ ಇವಾಗ ದೊಡ್ಡದಾಗ ಅದು ಬೇಕೇ ಬೇಕು ಈಗ ನಿಮ್ಗೆ ಚಿಕ್ಕ ಗಂಟಲು ಕೆರೆತ ಸ್ಟಾರ್ಟಾದರೂ ನಿಮಗೆ ಅದು ಮದ್ದಿಗೆ ಹೋಗಬೇಕಾಗುತ್ತೆ ಅದನ್ನು ನೀವು ಇದರಲ್ಲೆ ಕಮ್ಮಿ ಮಾಡಿಕೊಂಡಿದ್ರೆ ಮನೆಯಲ್ಲೇ ಕಮ್ಮಿ ಮಾಡ್ಕೊಂಡು ಬರ್ಬೋದಲ್ಲವಾ ಆದ್ದರಿಂದ ಈ ಶುಂಠಿ ಕಾಳುಮೆಣಸು ಲಿಂಬೆ ಹಣ್ಣಿನ ರಸ ಆಮೇಲೆ ಉಪ್ಪು ಅರಶಿನ ಇದೆಲ್ಲ ಗಂಟಲು ಕೆರೆತಕ್ಕೆ ಒಳ್ಳೆಯ ಆರಾಮದಾಯಕ ಅಂತ ಒಗ್ಗಿಕೊಡುವಂತಹ ಮನೆಮದ್ದುಗಳು